ಹಾಂ ಹೇಳಿ ಯಾರು ಹೌದಾ ಏನು ಸುಚಿತ್ರಾ ತುಂಬ ದಿವ್ಸ ಆಯಿತು ಕರೆ ಮಾಡಿದಿಯ ನನ್ನ ಕಡೆಯಿಂದ ಏನಾಗಬೇಕಾಗಿತ್ತು ಹೌದಾ ಯಾವ ಥರ ಸಹಾಯ ಆಗಬೇಕು ಹೌದಾ ಹೌದಾ ನಾನೂ ಅದೇ ಕೆಲಸದಲ್ಲೇ ಇದ್ದೀನಿ ಕಣೆ ಸರಿ ಯಾವುದು ಹಳ್ಳಿಯಲ್ ಬೇಕಾ ನಗರದಲ್ಲಿ ಬೇಕಾ ಹೌದಾ ಯಾವ ಥರ ಬೇಕಾಗುತ್ತದೆ ಹೌದಾ ಯಾವತ್ತು ಬರ್ತೀಯ ಚಿತ್ರದುರ್ಗಕ್ಕೆ ಹೌದಾ ಯಾವ ಥರ ಮನೆ ಬೇಕಾಗುತ್ತದೆ

ಹೌದಾ ಸರಿ ಕಣೆ ಮುಂದಿನ ವಾರ ಬರ್ಬೇಕಾದ್ರೆ ನನಗೆ ಕರೆ ಮಾಡು ಹಾಂ ಸರಿ ಕಣೆ